ನಮಸ್ತೆ ನನ್ನ ಹೆಸರು ರವಿಕಿರಣ್ ಅಂತ ನಮ್ಮ ಭಾರತದಲ್ಲೀ ತೀರ್ಥಯಾತ್ರೆಗಳು ಏನು ಕಡಿಮೆಯಿಲ್ಲ ತುಂಬ ಇದಾವೆ ಅದ್ರಲ್ಲಿ ಅದ ನೀವು ಯಾವ ಊರಿಗೆ ಹೊದ್ರು ಒಂದೊಂದು ತೀರ್ಥಯಾತ್ರೆ ಕಂಡೆ ಕಾಣುತ್ತೆ ನಮ್ಮ ರಾಮ ಜನ್ಮಭೂಮಿ ಇರ್ಬೋದು ಆಮೇಲೆ ಕಾಶಿ ವಿಶ್ವನಾಥ ಇರ್ಬೋದು ಧರ್ಮಸ್ಥಳ ಮಂಜುನಾಥ ಇರ್ಬೌದು ಇವೆಲ್ಲ ತೀರ್ಥಯಾತ್ರೆಗಳು ಆಮೇಲೆ ಕಾ ಆಮೇಲೆ ಕಾಶಿಅಂತ ಬಂದರೆ ನಮ್ಮ ಭಾರತೀಯರಿಗೆ ತುಂಬ ಅಚ್ಚುಮೆಚ್ಚಿನ ತೀರ್ಥಯಾತ್ರೆ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪಾಪಗಳೆಲ್ಲ ಕಳೀತ್ತಾವೆ ಅಂತ ಹೇಳ್ಬಿಟ್ಟು ಜನ ಒಂದು ನಂಬ್ಕೊತಾರೆ ನಂಬ್ತಾರೆ ಅದೇ ರೀತಿ ನಾವು ಇರ್ತಕ್ಕಂಥ ಊರು ಬಳ್ಳಾರಿ ಬಳ್ಳಾರಿಯಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ದುರ್ಗಮ್ಮ ದೇವಸ್ಥಾನ ಅಂತ್ಹೇಳಿಬಿಟ್ಟು ಗ್ರಾಮದೇವತೆಯಂತ ಕರಿತೀವಿ ನಾವು ಅಲ್ಲಿ ಪ್ರತಿಯ ಮಂಗಳವಾರ ಪ್ರತೀ ಶುಕ್ರವಾರ ಪೂಜೆಗಳು ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಪ್ರತಿ ವರ್ಷ ದುರ್ಗಮ್ಮ ಸಿಡಿಯಂತ ಮಾಡ್ತಾರೆ ದುರ್ಗಮ್ಮ ಜಾತ್ರೆಯಂತ್ ಮಾಡ್ತಾರೆ ಹಂಗಂದು ದಿ ಪ್ರತಿದಿನ ಮಧ್ಯಾಹ್ನದಲ್ಲಿ ಅಲ್ಲಿ ಊಟ ಫ್ರೀಯಾಗಿ ದಾನ ಮಾಡ್ತಾರೆ ಊಟದ ವ್ಯವಸ್ತೆಯಿರುತ್ತೆ ಎಲ್ಲ ಭಕ್ತಾದಿಗಳಿಗೂ ತುಂಬ ಚೆನ್ನಾಗ್ ಮಾಡ್ತಾರೆ ಅದ್ಹಾದ್ಮೇಲೆ ಆ ದೇವಸ್ಥಾನದ ಪರಂಪರೆ ಏನು ಅಂದರೆ ತುಂಬ ಪುರಾತನವಾದ ದೇವಸ್ಥಾನ ಅದು ಅಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತೀ ಶುಕ್ರವಾರ ಮಂಗಳವಾರ ಆಮೇಲೆ ಪ್ರಾಣಿಗಳ್ನ ಬಲಿ ಕೊಡೋದಾಗಿರ್ಬೌದು ಅದು ತಪ್ಪು ಅಂತ ಹೇಳ್ತಾರೆ ಬಟ್ ಆ ಸಾಂಪ್ರದಾಯಿಕವಾಗಿ ಕೊಟ್ರೆ ದೇವರು ಶಾಂತ ಆಗ್ತಾನೆ ಅನ್ನೋದು ನಂಬಿಕೆ ಅದು ಸಂಪ್ರದಾಯ ಅಂತ ಬಂದಾಗೆ ಅಲ್ಲಿ ನಂಬೇಕಾಗುತ್ತೆ ನಂಬ್ಕೇ ಜೀವನದಲ್ಲಿ ಮುಖ್ಯ ಅಲ್ವ ಸೊ ಆ ಥರ ನಾವು ಎಲ್ಲವುದ್ದುನ್ನು ಸೈನ್ಸ್ ಥರ ಯೋಚನೆ ಮಾಡಲಿಕ್ಕೆ ಆಗೋಲ್ಲ ಕೆಲವೊಂದನ್ನು ನಾವು ನಮ್ಮ ಸಾಂಪ್ರದಾಯಕವಾಗಿ ಸನಾತನವಾಗಿ ಆಚರಣೆಗಳು ಇರ್ತವೆ ಆಚರಣೆಗಳನ್ನು ಬದಲ್ ಮಾಡೋಕ್ಕೆ ಆಗೋಲ್ಲ ಬದಲು ಮಾಡ್ರೆ ಏನಾಗುತ್ತೆ ಸಂಪ್ರದಾಯ ನಿಂತು ಹೋಗುತ್ತೆ ಅಲ್ಲಿಗೆ ಪರಂಪರೆ ನಿಂತೋಗುತ್ತೆ ಆ ತಿಳುವಳಿಕೆ ನಿಂತೋಗುತ್ತೆ ಸೊ ಆ ಸಂಪ್ರದಾಯಗಳ ನಾವು ಯಾವಾಗ್ಲು ಆಚರಣೆ ಮಾಡಲೇಬೇಕಾಗುತ್ತೆ ಅದಾದಮೇಲೆ ಇದು ದಸರಾ ಅಂತ ಬರುತ್ತೆ ದಸರಾ ದಸರಾ ಅಂತ ಬಂದಾಗ ಒಂಬತ್ತು ದಿನಾ ಆ ನಮ್ಮ ದೇವಸ್ಥಾನ್ದಲ್ಲಿ ಅಂದರೆ ದುರ್ಗಮ್ಮ ದೇವಸ್ಥಾನ್ದಲ್ಲಿ ಒಂಬತ್ತು ದಿನಾ ವಿಧ ವಿಧವಾಗಿ ಡಿಫರೆಂಟಾಗಿ ಅಲಂಕಾರ ಮಾಡಿ ದೇವಸ್ಥಾನ ವಿಧ ವಿಧವಾಗಿ ದೇವಿಯನ್ನು ಪೂಜೆ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ವಿಧ ವಿಧವಾಗಿ ಪೂಜೆ ಮಾಡ್ತಾರೆ ಆಮೇಲೆ ಆಚರಣೆಗಳನ್ನ ಮಾಡ್ತಾರೆ ಅಲ್ಲಿ ಭಕ್ತಾದಿಗಳಿಗೆ ಬಂದಂಥವ್ರಿಗೆ ಪ್ರಸಾದ ಇರುತ್ತೆ ಅನ್ನ ಸಂತರ್ಪಣೆ ಇರುತ್ತೆ ಅಲ್ಲಿ ಹೋಗ್ತಕ್ಕಂಥವ್ರಿಗೆ ಕೂಡ್ತಕಂಥವ್ರಿಗೆ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೋ ನಮ್ಮ ಸನಾತನದಲ್ಲಿ ನಮ್ಮ ದೇಶದ ತೀರ್ಥಯಾತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಯಾರೇ ಬಂದರು ಎಲ್ಲೇ ಹೋದರು ಉಳ್ಕೊಳ್ಳಿಕ್ಕೆ ಊಟ ಮಾಡಲಿಕ್ಕೆ ಯಾರಿಗೂ ಭೇದಭಾವ ಮಾಡದೆ ಯಾರೇ ಬಂದರು ಊಟ ಹಾಕ್ತಾರೆ ಯಾರೇ ಬಂದರು ಇರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಯಾಕಂದರೆ ನಮ್ಮ ಧರ್ಮದಲ್ ಆ ಥರ ಇದೆ ನಮ್ಮ ಕ್ಷೇತ್ರಗಳು ತೀರ್ಥಕ್ಷೇತ್ರ ಹೆಸ್ರಲ್ಲೇ ಇದೆ ತೀರ್ಥಕ್ಷೇತ್ರ ತೀರ್ಥ ಮೀನ್ಸ್ ಕುಡಿಲಿಕ್ಕೆ ಕ್ಷೇತ್ರಗಳು ಅಲ್ಲಿಯ ಅಂದ್ರೆ ಕ್ಷೇತ್ರಾಂದರೆ ಜಾಗ ಆ ಜಾಗದಲ್ಲಿ ತೀರ್ಥ ಕನಿಷ್ಠ ಏನು ಇಲ್ಲದೆ ಇದ್ರು ತೀರ್ಥ ಸಿಗುತ್ತೆ ಕನಿಷ್ಠ ಅನ್ನುವೊಂದು ಸಂದೇಶ ಅದರಲ್ಲಿದೆ ಸೊ ಆ ಸಂದೇಶ ಎಲ್ಲರಿಗು ಅರ್ಥ ಆಗೋದ್ ತುಂಬ ಕಷ್ಟ ಯಾವುದೇ ಕ್ಷೇತ್ರಗಳೋದರು ಕನಿಷ್ಠ ಏನು ಊಟ ಸಿಗಬೇಡ ಏನು ಸಿಗಬೇಡ ಕನಿಷ್ಠ ನೀರು ಆದರು ಕೊಡ್ತೀವಿ ತೀರ್ಥ ಕೊಡ್ತೀವಿ ತೀರ್ಥದಲ್ಲಿ ಸುಮ್ಮನೆ ಇರೊಲ್ಲ ತೀರ್ಥದಲ್ಲಿ ಕರ್ಪೂರ ಹಾಕಿರ್ತಾರೆ ಆಮೇಲೆ ಆ ತುಳಸಿ ಹಾಕಿರ್ತಾರೆ ಅದರಿಂದ ಎಷ್ಟೋ ರೋಗಗಳು ಬರೋದೆಯಿಲ್ಲ ಮನುಷ್ಯನಿಗೆ ಆ ಥರ ಅದೂ ತುಂಬ ಆಳವಾಗಿದೆ ವಿಜ್ಞಾನಕ್ಕೂ ಮೀರಿ ಇರ್ತಕ್ಕಂಥದ್ದು ಅ ಪದಗಳು ಅಂತ ಬಂದರೆ ಅದು ಎಲ್ಲರಿಗು ಅರ್ಥಾಗೊದ್ ತುಂಬ ಕಷ್ಟ ಆದರೆ ಅದನ್ನು ಅನುಸರ್ಸೋದು ತುಂಬ ಕಷ್ಟ ಎಲ್ಲರು ಹೇಳ್ತಾರೆ ಕರ್ಪೂರ ತಿನ್ನಬಾರ್ದು ಅಂತ ಕರ್ಪೂರ ತಿನ್ನಬಾರ್ದು ಅಂತ ಹೇಳೋದಿಲ್ಲ ಕರ್ಪೂರ ಸುಡಬಾರ್ದು ಅಷ್ಟೇ ಕರ್ಪೂರ ತಿನ್ನಬಹುದು ಕರ್ಪೂರ ಆರೋಗ್ಯಕ್ಕೆ ಒಳ್ಳೇದು ಅದಾದಮೇಲೆ ಸಂಪ್ರದಾಯಗಳು ಅಂತ ಬಂದರೆ ಸಂಪ್ರದಾಯಗಳು ನಾವು ನವರಸ ಅಂತ ನವರಸಗಳು ನವ ನಾ ಯು ದಸರಾ ಅಂತ ಮಾಡ್ತೀವಿ ನವರಾತ್ರಿಗಳ್ ಅಂತ ಮಾಡ್ತೀವಿ ಪ್ರತೀಯೊಂದು ದಿನ ದೇವಿಗೊಂದೊಂದು ಅವತಾರ ತಾಳ್ತಾಳೆ ಅವತಾರ ನಮ್ಮ ನಮ್ಮ ದೇವಸ್ಥಾನ್ದಲ್ಲೆನು ಮಾಡ್ತಾರಂದರೆ ಪ್ರತಿದಿನ ಪುರಾಣ ಓದ್ತಾರೆ ಪ್ರತಿ ಒಂದಿನ ಒಂಬತ್ತು ದಿನ ಒಂಬತ್ತು ಅಧ್ಯಾಯಗಳನ್ನು ಓದ್ತಾರೆ ಒಂಬತ್ತು ದಿನಾ ಒಂಬತ್ತು ದೇವಿಯ ಅವತಾರಗಳನ್ನು ಅಲ್ಲಿ ಸೃಷ್ಟಿ ಮಾಡ್ತಾರೆ ಐ ಮೀನ್ ದೇವಿಯ ಯಾವ್ತರ ವರ್ಣನೆ ಇರುತ್ತೋ ಒಂದೊಂದು ಅಧ್ಯಾಯದಲ್ಲಿ ಅದೇ ಥರಾ ಅಲಂಕಾರ ಮಾಡಿ ಆ ಥರಾ ಆಮೇಲೆ ಆಯುಧಗಳನ್ನ ಕೈಯಲ್ಲಿ ಇಟ್ಬುಟ್ಟು ಅದೇ ಥರಾ ಅಲಂಕಾರ ಮಾಡಿ ಅದೇ ಥರ ಉಡುಗೆ ತೊಡುಗೆಗಳನ್ನು ಹಾಕಿ ಕಿರೀಟಗಳನ್ನ ಹಾಕಿ ಅವರು ಓದೋ ಒಂದೊಂದು ಅಧ್ಯಾಯ ಹೇಗಿರುತ್ತೋ ಅದೇ ಥರ ಅಲಂಕಾರ ಮಾಡ್ತಾರೆ ದೇವಿಯ ಬಗ್ಗೆ ಹೇಳ್ತಾರೆ ಅಂದರೆ ಒಳ್ಳೇದು ಗೆಲ್ಲಬೇಕು ಕೆಟ್ಟದ್ದು ಸೋಲಬೇಕು ಅದನ್ನೇ ಹೇಳೋದು ಯಾಕಂದರೆ ಕೆಟ್ಟದ್ನ ಸೋಲಿಸೋದಕ್ಕೆ ಒಳ್ಳೆಯವ್ರಿಗೆ ಕೆಟ್ಟವ್ರು ಆಗೋದು ತಪ್ಪಲ್ಲ ಅದೇ ಥರ ದೇವಿ ಕೂಡ ಅವರು ದೇವರಾಗಿದ್ರು ಹಿಂಸೆ ಮಾಡಬಾರದು ಅಂತೇನಿಲ್ಲ ಕೆಟ್ಟವರು ಹೋಗ್ಬೇಕು ಅಂದರೆ ಕೆಟ್ಟ ತನ ಇರಬಾರ್ದು ಅಂದರೆ ದೇವರು ಕೂಡ ಕೆಟ್ಟವರಾಗ್ಬೇಕಾಗುತ್ತೆ ಕೆಟ್ಟವ್ರಾಗಿ ಕೆಟ್ಟದ್ದನ್ ಸರಿಬೇಕು ಅಂದರೆ ಒಂದು ಗಾದೆ ಇದೆ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಂತ ಆ ರೀತಿ ನಮ್ಮ ಸಂಪ್ರದಾಯದಲ್ಲೂ ಅಷ್ಟೇ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಂತಾ ಹೇಳ್ಕೊತ ಬಂದಿರೋದು ಒಳ್ಳೆಯವರಿಗೆ ಒಳ್ಳೇದುಮಾಡಿ ಕೆಟ್ಟೋರಿಗೆ ಕೆಟ್ಟೋರಿಗೆ ಕೆಟ್ಟದ್ದು ಮಾಡೋದು ಆಗದೇ ಇದ್ರು ಸುಮ್ಮನೆ ಇರಿ ಇಲ್ಲ ಒಳ್ಳೆಯವರಿಗೆ ಕೆಟ್ಟದ್ದು ಮಾಡದೆ ಸುಮ್ಮನೆ ಇರಿ ಒಳ್ಳೇರಿಗೆ ಕೆಟ್ಟದ್ದು ಮಾತ್ರ ಮಾಡಬೇಡಿ ಅಂತ ನಮ್ಮ ಸಂಪ್ರದಾಯ ಹೇಳಿರೋದು ಯಾವಾಗಲು ನಮ್ಮ ಹಬ್ಬಗಳು ಕೂಡ ಅಷ್ಟೇ ಪ್ರತಿಯೊಂದಕ್ಕು ಒಂದೊಂದು ಉದಾಹರ್ಣೆ ಗೌರೀ ಹುಣ್ಣಿವೆ ಅಂತ ಬಂದರೆ ಹೆಣ್ಣ್ ಮಕ್ಕಳಿಗೆ ಪ್ರಾಮುಖ್ಯತೆ ದೀಪಾವಳಿ ಅಂತ ಬಂದರೆ ಗಂಡು ಮಕ್ಳಿಗೆ ಪ್ರಾಮು ಪ್ರಾಮುಖ್ಯತೆ ಅದನ್ನು ದಸರಾ ಅಂತ ಬಂದರೆ ಅದು ಹೆಣ್ಣ್ ಮಕ್ಕಳಿಗೆ ಅದು ದೇವಿ ಆರಾಧನೆ ಮಾಡ್ತಕ್ಕಂಥ ಸಂಪ್ರದಾಯ ಐತೆ ಅದ್ರ ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷತೆಯನ್ನು ಪಡ್ಕೊಂಡು ಇರ್ತಕ್ಕಂಥ ಪುಣ್ಯವಂತರು ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ಹೇಳ್ಬೌದು ನಮ್ಮ ದೇಶ ಅದು ಅದೊಂದು ಪುಣ್ಯ ಮಾಡಿದೆ ನಮ್ಮ ಭಾರತ ದೇಶ ಯಾಕೆ ಅಂದರೆ ಈ ರೀತಿ ಯಾವ ದೇಶದಲ್ಲು ಇಲ್ಲ ವಿದೇಶ ಯಾವ ದೇಶದಲ್ಲು ಇಲ್ಲ ನಮ್ಮ ದೇಶದಲ್ ಮಾತ್ರ ಇರೋದಕ್ಕೆ ಸಾಧ್ಯ ಇಷ್ಟು ಹೇಳ್ತಾ ಧನ್ಯವಾದಗಳು ನನ್ನ ಹೆಸ್ರು ರವಿಕಿರಣ್ ಅಂತ